ನಗರ ವಲಸೆಗಳಲ್ಲಿ ಯಾಕೆಂದರೆ ಅಂದರೆ ಅಲ್ಲಿ ನಮಗೆ ನೆಮ್ಮದಿ ಮತ್ತು ಈ ನಗರ ಕಾರ್ಖಾನೆ ಕಾರ್ಖಾನೆಗಳಲ್ಲಿ ಸ ಮಾಲಿನ್ಯಗಳು ಈ ಹಳ್ಳಿಗಳಲ್ಲಿ ಏನಪ್ಪ ಅಂತ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ದೊರೆಯುತ್ತದೆ ಹಾಗೂ ನಮಗೂ ಒಂದು ಸ್ವಲ್ಪ ಅನುಕೂಲ ರೀತಿ ಇರ್ತದೆ ನಗರಗಳಲ್ಲಿ ದೈನಂದಿಕ ಚಟುವಟಿಗಳು ಕೆಲಸ ಆಯಿತು ಮನೆ ಆಯಿತು ಬರೀ ಇದೇ ಚಟುವಟಿಗಳನ್ನು ನಡೆಸ್ಕೊಂಡು ಹೋಗಬೇಕಾಯ್ತದೆ ಆದರೆ ಹಳ್ಳಿಗಳಲ್ಲಿ ಆ ರೀತಿ ಇರೋದಿಲ್ಲ ನಾವಾಯಿತು ನಮ್ಮ ಅಕ್ಕ ಪಕ್ಕದವರ ಮನೆ ಆಯಿತು ಜೊತೆಗೆ ಎಲ್ಲ ಜೊತೆಗೂಡಿ ಮಾತಾಡ್ತಿದ್ವಿ ಹಾಗೆ ಗದ್ದೆ ಹಸು ಕರು ದನ ಕರುಗಳು ಅಂತ ನಮ್ಮ ಚಟುವಟಿಕೆ ಏನೀ ಸ್ವಂತ ದುಡಿಮೆ ಏನು ಮಾಡ್ತೇವೆ ಹಳ್ಳಿಗಳಲ್ಲಿ ನಗರಗಳಲ್ಲಿ ಹಾಗಲ್ಲ ಯಾರೋ ಒಬ್ಬರು ಸಾಹುಕಾರರು ಇದ್ದಾರೆ ಅವರ ಹತ್ರ ಹೋಗಿ ಕೂಲಿ ಮಾಡೋದು ಅಂತ ಪರಿಸ್ಥಿತಿಗಳು ಬರ್ಬೋದು ಅದರಿಂದಾಗಿ ಉಳುವವನೇ ಭೂ ಒಡೆಯ ಅನ್ನೋ ರೀತಿಯಲ್ಲಿ ನಮ್ಮ ಹಳ್ಳಿಗಳಲ್ಲೇ ನಾವು ಸ್ವಂತ ಜಮೀನಿನಲ್ಲಿ ದುಡಿಮೆ ಮಾಡಿ ಇರೋದರಿಂದ ನನಗೆ ಒಂದು ಸ್ವಲ್ಪ ಅನುಕೂಲ ಅನ್ನೋ ರೀತಿಲಿ ಇರೋದರಿಂದ ನಮಗೆ ಇಲ್ಲೇ ಹಳ್ಳಿಯಲ್ಲಿ ಇರೋ ಇಚ್ಛೆಪಡ್ತೀನಿ